ನನಗೆ ಎಲ್ಲರ ಜೊತೆಯೂ ಕುತ್ಕೊಂಡು ಊಟ ಮಾಡೋದಂದರೆ ತುಂಬ ಇಷ್ಟ ಏಕಂದ್ರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ದಿನಾಲು ನಾಲ್ಕು ಜನ ಅಷ್ಟೇ ಕುಂತ್ಕಂಡು ಊಟ ಮಾಡೋದು ಹೊರಗಡೆ ಎಲ್ಲಾದ್ರೂ ಹೋದಾಗ ಎಲ್ರನ್ನೂ ನೋಡಿಕೊಂಡು ಮಾತಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಚಂದ್ರ ಯುಗಾದಿ ಟೈಮಲ್ಲಿ ಚಂದ್ರ ನೋಡಕ್ಕೆ ಹೋದಾಗ ಮಾತ್ರ ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮನೆ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಒಂದು ಹತ್ತು ಜನ ಅವ್ರ ಮನೆಯಲ್ಲಿದ್ದಾರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಅವ್ರದ್ದು ಕೂಡು ಕುಟುಂಬ ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ನಮ್ಮ ಕುಟುಂಬ ಅವ್ರ ಕುಟುಂಬ ಎಲ್ಲ ಸೇರಿ ಹಬ್ಬ ಮಾಡ್ತೀವಿ ಅವತ್ತು ರೊಟ್ಟಿ ಅದು ಎಲ್ಲ ಐಟಮ್ಸೆಲ್ಲ ಮಾಡಿರ್ತಾರ್ ಅವರು ಅಲ್ಲಿ ಅವಾಗ ತಿನ್ನಕ್ಕೆ ನನಗೆ ಭಾಳ ಇಷ್ಟ ಏಕಂದ್ರೆ ಮಾತಾಡ್ಕೊಳ್ತ ಏನು ಅವರು ದೊಡ್ಡವರೆಲ್ಲ ಏನೇನೋ ಮಾತಾಡಿಕೊಂಡು ನಾವೆಲ್ಲ ಕೀಟ್ಲೆಗಳ್ನೆಲ್ಲ ಮಾಡಿಕೊಂಡು ಊಟ ಮಾಡ್ತೀವಿ ಅದೂ ಚಂದ್ರನ ಬೆಳ್ಕಲ್ಲಿ ಊಟ ಮಾಡೋದು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ತಣ್ಣಗೆ ಹಂಗೆ ಗಾಳಿ ಬೀಸ್ತಾ ಇರುತ್ತೆ ಊಟ ಮಾಡಿದ ತಕ್ಷಣ ಹಾಗೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಯಲ್ಲಂತೂ ಪ್ರತಿ ಹಬ್ಬಗಳಿಗೆ ಡಿಫ್ ಡಿಫ್ರೆಂಟ್ ಊಟ ಮಾಡ್ಸ್ತಿರ್ತಾರೆ ಮಾಡಿ ಮಾಡಿರ್ತಾರೆ ಆದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಯಾರನ್ನೂ ಕರೆಯಲ್ಲ ಏಕಂದ್ರೆ ನಾವು ನಾವು ಅಷ್ಟೇ ಪೂಜೆಗಳ್ನೆಲ್ಲ ಮಾಡಿಕೊಂಡು ಮುಂಚೆ ನಮ್ಮ ಅಮ್ಮ ಎಲ್ಲ ಹಬ್ಬಕ್ಕೆ ಕರಿತಾ ಇದ್ದರು ಹೊರಗಡೆ ಅವ್ರನ್ನೆಲ್ಲ ಆದರೆ ನಾವು ಇವಾಗ ಜಾಸ್ತಿ ಕರೆಯಲ್ಲ ಜಾಸ್ತಿ ಮಾಡೋಕ್ಕೂ ಆಗೋಲ್ಲ ನಮ್ಮ ಅಮ್ಮ ಬೇಗ ಸುಸ್ತಾಗ್ತಾರೆ ಅಂತ ನಾವು ಯಾರಾದ್ರೂ ಗೆಸ್ಟ್ ಬರೋದಿದ್ರೆ ಮಧ್ಯಾಹ್ನ ಅದು ಪೂಜೆ ಮೇಲೆ ಡಿಪೆಂಡಾಗುತ್ತೆ ಏಕಂದ್ರೆ ನಾವು ಲಿಂಗಾಯತರಲ್ವಾ ಪೂಜೆ ಅಂದರೆ ದೀಪಾವಳಿ ಹಬ್ಬ ಅಂತೆ ಲಕ್ಷ್ಮೀ ಹಬ್ಬ ಅಂತೆ ಗೌರಿ ಗಣೇಶ ಅಂತಹ ಹಬ್ಬಗಳ್ನ್ ಜಾಸ್ತಿ ಮಾಡ್ತೀವಿ ಅದರಲ್ಲಿ ದೀಪಾವಳಿಯಲ್ಲಿ ಲಕ್ಷ್ಮೀನೆಲ್ಲ ಕೂರಿಸಿ ಎಲ್ಲ ಮಾಡ್ತೀವಿ ಮತ್ತು ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಕರಿತೀವಿ ರಾತ್ರಿ ಜಾಸ್ತಿ ಜನ ಬರೋಲ್ಲ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಎಲ್ಲ ಮುಗ್ದೋಗ್ಬಿಡತ್ತೆ ಯಾ ಮಧ್ಯಾಹ್ನ ಉಳ್ಕಂಡವ್ರು ಬರಕ್ಕೆ ಆಗ್ಲಿಲ್ಲಾಂದ್ರೂ ರಾತ್ರಿ ಬರ್ತಾರೆ ಹಿಂಗೆ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಗಳಲ್ಲೂ ಮುಂಚೆ ಎಲ್ಲ ಮಾಡ್ತಿದ್ವಿ ಬ ರಾತ್ರಿ ಈಗ ಜಾಸ್ತಿ ಕರೆಯಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೀಗೆ ನಮ್ಮ ಮನೆಯಲ್ಲಿ ಇರೋದ್ ಪರಿಸ್ಥಿತಿ ದೊಡ್ಡ ಪ್ರಮಾಣದ ಜನ ಅಂದರೆ ಮದುವೆಯಲ್ಲಿ ಅದೆಲ್ಲ ನೋಡಿದ್ದೀನಿ ಅದೂ ನಮ್ಮ ಕಡೆ ನಮ್ಮ ನೆಂಟಸ್ತರು ಎಲ್ಲ ಬರೋ ಆ ಮದುವೆನ ನೋಡಬೇಕು ತುಂಬ ಜನ ಇರ್ತಾರೆ ಊಟನೂ ಹಂಗೆ ವೆರೈಟಿ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಅವಾಗ ಬಂದಾಗ ಏನೋ ಒಂಥರ ಖುಷಿ ನಮಗೆ ನೆಂಟರು ಅಪ್ರೂಪಕ್ಕೆ ಬಂದಿದ್ದಾರೆ ಅಪ್ರೂಪಕ್ಕೆ ಸಿಕ್ಕಿದ್ದಾರೆ ಅವ್ರ ಜೊತೆ ಎಲ್ಲ ಕುತ್ಕಂಡು ಊಟ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ಅದು ದೇವಸ್ಥಾನದಲ್ಲಿ ಮಾಡ್ತಾರಲ್ವ ಆ ಪ್ರಸಾದ ಅಂದರೆ ತುಂಬ ಇಷ್ಟ ಅದರಲ್ಲೂ ಪುಳಿಯೋಗರೆ ಮಾಡೋದು ಎಲ್ಲೇ ಇದ್ರೂ ಪುಳಿಯೋಗರೆ ನಾನು ತಿಂದೇ ತಿಂತೀನಿ ಇಲ್ಲಿ ನಮ್ಮ ತಮ್ಟ್ಕಲ್ಲು ಆಂಜನೇಯ ದೇವಸ್ಥಾನ ಅಂತಿದೆ ಅಲ್ಲಿ ಪುಳಿಯೋಗ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಆಂಜನೇಯನ ದೇವಸ್ಥಾನ್ದಲ್ಲಿ ಪುಳಿಯೋಗ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ ಸ್ಪೆಷಲಿ ದೇವಸ್ಥಾನಗಳಲ್ಲಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ಸ್ವೀಟ್ ಅಂದರೆ ಆಗೋಲ್ಲ ಆದ್ರೂ ಸ್ವೀಟು ಸ್ವಲ್ಪ ಏನೋ ಎಡೆ ಅಲ್ಲವಾ ಅದನ್ನು ತಿನ್ನಬೇಕು ಅಂತ ಅನ್ಬಿಟ್ಟು ನಾನು ತಿಂತೀನಿ ಅಷ್ಟೇ ಮಿಕ್ಕಿದ್ದೆಲ್ಲ ಆ ಐಟಮ್ಸ್ಗಳ್ನೆಲ್ಲ ರೈಸ್ ಐಟಮ್ಸೆಲ್ಲ ತಿಂತೀನಿ ನಾ ಹಬ್ಬಗಳಿಗೆಲ್ಲ ಮಾಡ್ತಾರಲ್ವ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಎಲ್ಲರೂ ಜೊತೆಗೆ ಹೋಗ್ ನನ್ನ ಗೆಳತಿಯರನ್ನೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಊಟ ಮಾಡ್ತೀವಿ ಕಾರ್ಯಕ್ರಮಗಳು ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಊಟ ಇರುತ್ತೆ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರತ್ತೆ ಇನ್ನು ನನಗೇನೋ ಆಸೆ ಅಂತಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗಿ ಹೊರಗಡೆನೇ ಅಡಿಗೆ ಮಾಡಿಕೊಂಡು ಎಲ್ರೂ ಜೊತೆ ಮಾತಾಡ್ಕೊಳ್ತ ತಿನ್ನಬೇಕು ಅನ್ನೋ ಅದೊಂದು ಆಸೆ ಇದೆ ಅದು ಯಾವಾಗ ನೆರವೇರತ್ತೆ ಅಂತ ಗೊತ್ತಿಲ್ಲ ಹೇಳ್ತನೆ ಇದ್ದೀವಿ ಇನ್ನೂ ಪ್ಲ್ಯಾನ್ ಹಾಕ್ತನೇ ಇದ್ದೀವಿ ಬಟ್ ಅದು ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದು ದಿನ ಗೊತ್ತಿಲ್ಲ ಹೋಗ್ತೀವಿ ಮಾಡ್ಕೊಳ್ತೀವಿ ತಿಂತೀವಿ ಬರ್ತೀವಿ ಇದು ನನ್ನ ಪ್ಲ್ಯಾನ್